ಹಾಯ್ ನಾನು ಸ್ವಿಗ್ಗಿಯಲ್ಲಿ ಫುಡ್ ಆಡ್ರು ಮಾಡಿದ್ದೆ ಅದು ಇನ್ನೂ ಬಂದಿಲ್ಲ ಎಷ್ಟು ಹೊತ್ತಾಗುತ್ತೆ ಪ್ಲೀಸ್ ನನಗೊಂದು ಹೆಲ್ಪ್ ಮಾಡ್ತೀರಾ ಅದು ಸ್ವಲ್ಪ ಕಾರಣಾಂತರಗಳಿಂದ ನಾವು ಬೇರೆ ಸ್ಥಳಕ್ಕೆ ಬಂದಿದ್ದೀವಿ ನಾನು ಫುಡ್ ಆರ್ಡರ್ ಮಾಡಿದಾಗ ಎಕ್ಚುಲಿ ಬೇರೆ ಅಡ್ರಸ್ ಕೊಟ್ಟಿದ್ದೆ ಈಗ ಪ್ರೆಸೆಂಟ್ ಇರೋ ಅಡ್ರಸಿಗೆ ನಂಗೆ ಫುಡ್ ಬೇಕಿತ್ತು ಪ್ಲೀಸ್ ನನಗೊಂದು ಹೆಲ್ಪ್ ಮಾಡ್ತಿರಾ ನಾನು ಇರೋ ಜಾಗಕ್ಕೆ ಫುಡ್ ಕಳಿಸ್ಕೊಡ್ತೀರಾ ಅಮೌಂಟು ಎಷ್ಟಾದರೂ ಪರ್ವಾಗಿಲ್ಲ ಈಗ ನಾನು ಇರೋ ಅಡ್ರಸ್ಸಿಗೆ ಫುಡ್ ಕಳಿಸ್ಬೇಕಿತ್ತು ಪ್ಲೀಸ್ ಸರ್ ಪ್ಲೀಸ್ ಒಪ್ಕೊಳ್ಳಿ ಸರ್ ಅಮೌಂಟ್ ಜಾಸ್ತಿ ಆದರೂ ಪರ್ವಾಗಿಲ್ಲ ನಾನು ಪೇ ಮಾಡ್ತೀನಿ ಥ್ಯಾಂಕ್ ಯು ಸರ್ ಧನ್ಯವಾದ ಒಪ್ಕೊಂಡಿದ್ದಕ್ಕೆ